ನಮ್ಮ ಹಳ್ಳಿಯಲ್ಲಿ ನೀರಾವರಿ ತುಂಗ ಭದ್ರ ಡ್ಯಾಮ್ನಿಂದ ನಾನು ನೀರಾವರಿ ಸೌಲಭ್ಯಕ್ಕೆ ನೀರಾವರಿ ಸೌಲಭ್ಯ ಇರೋದರಿಂದ ಪಸ್ಟ್ ಲಾಸ್ಟ್ ಆರು ತಿಂಗಳು ನೀರು ನಮಗೆ ಆರು ತಿಂಗ್ಳು ನೀರಾವರಿಯಿಂದ ನಮ್ಮ ಹಳ್ಳಿ ಜನ ಭಾಳ ಜನ ರೈತರು ಈ ಪಂಪ್ಸೆಟ್ಗಳು ಹಳ್ದಿಂದ ಹಾಕ್ಯಂಡು ನೀರು ಹಾಕ್ಯಂತರ ನೀರಿನ ಕೊರತೆ ಕಳಪೆ ನೀರು ಸುತ್ತ ಸ್ವಲ್ಪ ಹಂಗೇ ಮಳೆ ಬಂದರೆ ಡ್ಯಾಮು ತುಂಗಭದ್ರ ಡ್ಯಾಮ್ ತುಂಬಿದರೆ ನಮಗ್ ನೀರು ಸಂಪೂರ್ಣವಾಗಿ ಸಿಗ್ತವು ಈ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ನಮಗೆ ತೊಂದ್ರೆ ಎಲ್ಲರಿಗೂ ತೊಂದ್ರೆ ಆಗ್ತತೆ ನಮಗ್ ನೀರಿನ ಒಂದು ವ್ಯವಸ್ಥೆ ಸೌಲಭ್ಯ ಪರಿಸ್ಥಿತಿ ಅಂತ ಉತ್ತಮವಾಗಿ ಐತೆ ಅಷ್ಟೇನು ಪೂರ್ತಿ ಇನ್ನೊಂದು ಅದರಲ್ಲೇ ನಮ್ಮ ಊರಲ್ಲೇ ಒಂದು ಕಾಲೇವು ಹೋಗಿದ್ರಿಂದ ನೀರಿನ ಸಮಸ್ಯೆ ಏನಿಲ್ಲ ನೀರು ಚೆನ್ನಾಗ್ ಬರ್ತವೆ ಪಂಪ್ಸೆಟ್ ನೀರು ಅದಾವು ನಮಗೆ ಮತ್ತು ಇನ್ನು ನಾವು ನೀರಿನಿಂದಲೇ ಬೆಳೆಯದು ಜೋಳ ಬೆಳೆತೀವಿ ಆಮೇಲೆ ಹತ್ತಿ ಬೆಳೆತೀವ್ ಮೆಣಸಿನ್ಕಾಯಿ ನಮ್ಮ ಕಡೆ ಬೆಳೆಯೋದಂದ್ರೆ ಹೆಚ್ಚಿನಾ ಬೆಳೆ ಅಂದರೆ ಜೋಳ ಮಾಮುಲಿ ಜೋಳ ಮತ್ತು ಸೀಡ್ಸ್ ಜೋಳ ಬೆಳಿತೀವಿ ಸೀಡ್ಸ್ ಜೋಳ ಬೆಳೆತೀವಿ ಅದು ಬೇರೆ ಈ ಮಾಮುಲಿ ಜೋಳ ಅಂದ್ರೆ ಒಂದು ಎಕ್ರಿಗೆ ಒಂದು ಇಪ್ಪತೈದರಿಂದ ಇಪ್ಪತ್ತಾರು ಕಿಂಟಾಲ್ ಬರುತ್ತೆ ಈ ಮಾಮುಲು ಸೀಡ್ಸ್ ಜೋಳ ಅಂದರೆ ಅದು ಎಕ್ರಿಗೆ ಒಂದು ಹತ್ತು ಹನ್ನೆರ್ಡು ಹಂಗ್ ಬರ್ತದೆ ಅದರಿಂದ ಅದು ಬೆಳಿತಾರ ಮತ್ತು ಮೆಣಸಿನ್ಕಾಯಿ ಬೆಳಿತೀವಿ ಮೆಣಸಿನ್ಕಾಯಿ ಸುತ ಬೆಳೆದ್ರ ಅದು ರೋಗ ರುಜಿನಗಳು ಬರ್ತಾವು ನೀರು ಚೆನ್ನಗಾ ಪರ್ವಿಲ್ಲ ನೀರು ಸಿಕ್ತೈತೆ ಆಮೇಲೆ ಯಾ ಬೆಳೆಗಳು ಸುತ ಚೆನ್ನಾಗ್ ಬರ್ತವು ಆದರೆ ಈ ಒಂದು ವರ್ಷದೊಳಗ ಮೆಣಸಿನ್ಕಾಯಿ ಭಾಳ ಲಾಸು ಯಾವುದೇ ರೇಟಿಲ್ಲ ನಮ್ಮ ಕಡೆಗೆ ಸೊಲ್ಭ ಮೆಣಸಿನ್ಕಾಯಿ ಹಾಕಿದಾರೆ ಸೊಲ್ಪ ಕಷ್ಟದಲ್ಲಿ ಇದರಾ ಹಂಗಾಗಿ ನೆಕ್ಸ್ಟು ದಿನಗಳಲ್ಲಿ ಸೊಲ್ಪ ಮಳೆ ಚೆನ್ನಾಗ್ ಆಯ್ತು ಅಂದ್ರೆ ನೀರಾವರಿ ಬಗ್ಗೆ ನಮ್ಗೇನು ಉತ್ತಮವಾಗೆ ಇದೆ ಯಾವುದು ತೊಂದರೆ ಇಲ್ಲ ನೀರಿನ ಸಮಸ್ಯೆ ಯಾವುದು ತೊಂದ್ರೆ ಇಲ್ಲ ನೀರು ಚೆನ್ನಾಗ್ ಬರ್ತತೆ ನಾವು ಬೆಳಿಯೋದು ಜೋಳ ಸೂರ್ಯಕಾಂತಿ ಮತ್ತು ಆಮೇಲೆ ಮೆಣಸಿನ್ಕಾಯಿ ಈ ಒಂದು ಸಜ್ಜೆ ಅಂತ ಬೆಳಿತೀವಿ ಆಮೇಲೆ ಈ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತಿವಿ ಇಷ್ಟು ಹೆಚ್ಚಿನಾ ಸೆವೆಂಟಿ ಫೈವ್ ಪರ್ಸೆಂಟ್ ಜೋಳ ಇನ್ನು ಉಳುಕಿದ್ದು ಎಲ್ಲ ಅದರ್ಸ್ ಮೆಣಸಿನ್ಕಾಯಿ ಅಂತ ಅಂತ ಬೆಳೆ ಬೆಳಿತೀವ್ ಅದಕ್ಕೆ ನೀರಿನ ಸೌಲಭ್ಯ ಉತ್ತಮವಾಗೆ ಐತೆ ಹಂಗೇನ್ ತೊಂದ್ರಿಲ್ಲ ಈ ಪಂಪ್ಸೆಟ್ಟಿನ ನೀರು ಮತ್ತು ಆಮೇಲೆ ಈ ಕಾಲೇದು ನೀರು ಕಾಲುವೆ ನೀರು ಸುತ ಬರ್ತವು ಯಾವುದು ಸಮಸ್ಸಿಲ್ಲ ಉತ್ತಮಾಗಿ ಐತೆ ನಾವು ಬೆಳಿಯೋದೆ ಜೋಳ ಮೆಣಸಿನ್ಕಾಯಿ ಸಜ್ಜೆ ಮತ್ತು ಮಾಮುಲು ಹೀರು ಇನ್ನು ಬೇರೆ ಬೆಳೆ ಅಂತು ನಮ್ಮ ನಮ್ಮ ಗ್ರಾಮದ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಬೆಳೆಯನ್ನು ನಾನು ಹೇಳ್ತಾಯಿದಿನಿ ಬೇರೆ ಕಡೆಯೆಲ್ಲ ಆ ಸಿರಗುಪ್ಪ ತಾಲೂಕು ಆ ಕಡೆಯೆಲ್ಲ ಬ್ಯಾರೆ ಬೇರೆ ಬೆಳಿತಾರೆ ನಮ್ಮ ಕಡೆ ಒಂದು ಆರು ತಿಂಗ್ಳು ನೀರಾವರಿ ಐತೆ ಅದಕ್ಕೆ ಅಂತ ಆರು ತಿಂಗ್ಳು ನೀರಾವರಿ ಇರೋದರಿಂದ ನಾವು ಏನಿದ್ರು ಈ ಒಣ ಬೇಸಾಯ ಇದ್ದಂಗೆ ಅಂದ್ರೆ ಆರು ತಿಂಗ್ಳು ಅಂದರೆ ಒಂದೇ ಬೆಳೆ ಎರಡು ಬೆಳೆ ಸಿಗೋದಿಲ್ಲ ಈ ಪಂಪ್ಸೆಟ್ ಹಾಕ್ದೋರಿಗ್ ಅಂದರೆ ಎರಡು ಬೆಳೆ ಸಿಗ್ತವೆ ಪಂಪ್ಸೆಟ್ ಅಂದ್ರೆ ಹಳ್ದಿಂದ ಕಾಲೇದ ನೀರು ಹಳ್ಳಕ್ ಬರಬೇಕು ಹಳ್ಳದ್ಲಿಂದ ಪಂಪ್ಸೆಟ್ನಿಂದ ಅಯ ಲಿಪ್ಟ್ ಮಾಡ್ತರ ಅಂಥವು ಮಾತ್ರ ಎರಡು ಬೆಳೆ ಬೆಳಿತಾರ ಸೊಲ್ಪ ಚೆನ್ನಾಗ್ ಮಳೆ ಐತಂದ್ರೆ ಸೂರ್ಯಕಾಂತಿ ಬೆಳಿತಾರ ಸೂರ್ಯಕಾಂತಿ ತಕ್ಕಂಡು ಅಷ್ಟೋತ್ತಿಗೆ ನಮ್ದು ಡ್ಯಾ ತುಂಗ ಭದ್ರ ಡ್ಯಾಮಿದು ನೀರು ಬರ್ತವ ಆ ನೀರಿನಿಂದ ಜೋಳ ಬೆಳಿತರ ಆ ಜೋಳ ಏನಾದರು ಮಿಸ್ ಐತಂದ್ರ ಕಡಲೆ ಬೆಳಿತಾರ ಕಡ್ಲೆ ಮಿಸ್ ಐತಂದರೆ ಸಜ್ಜಿ ಬೆಳಿತಾರ ಈ ಬೀಜದ್ ಜೋಳ ಬೆಳಿತಾರ ಈ ಬೆಳೆಯಲ್ಲಿ ಚೆನ್ನಾಗ್ ಇದೆ ನೀರಿಂದು ನಮ್ಮ ಕಡೆಗೆ ಚೆನ್ನಾಗಿದೆ ಯಾಕಂದ್ರೆ ನೀರಾವರಿ ಪ್ರದೇಶ ನಮ್ಮದು ತುಂಗ ಭದ್ರ ನೀರಿನಿಂದಲೇ ನಮ್ಮದು ಜೀವನ ನಡೆಯೋದು ನಮ್ಮ ಗ್ರಾಮ ಸುತ್ತ ಮುತ್ತಲಿನ ಗ್ರಾಮದಾಗ ಅದಕ್ಕೊಸ್ಕರ ನೀರಿಂದು ಏನು ಯಾವುದು ತೊಂದರೆಯಿಲ್ಲ ನಾವು ಬೆಳೆದು ಬೆಳೆಗಳ್ ಬಗ್ಗೆ ಸುತ ನಾವು ಎಲ್ಲ ಇಲ್ಲಿ ಹೇಳಿದಿವಿ ನೀರಿನ ಬಗ್ಗೆ ಸುತ ವಿವರವಾಗಿ ಸಂಕ್ಷಿಪ್ತವಾಗ್ ನಿಮ್ಗೆ ತಿಳಿಸಿದಿನಿ ಆದ ಕಾರಣ ನೀರಿಂದು ಸಮಸ್ಯೆಯಿಲ್ಲ ಬೆಳೆ ಅಂದರೆ ಲಾಸ್ಟು ಇರೋರಿಗೆ ಸ್ವಲ್ಪ ನೀರಿನ ತೊಂದರೆ ಲಾಸ್ಟ್ ಲಾಸ್ಟ್ ಬಾರ್ಡರ್ ಇರೋರಿಗೆ ನೀರಿನ ತೊಂದರೆ ಅವರು ಪಂಪ್ಸೆಟ್ ಇಟ್ಕೊಂಡು ಮತ್ತು ಈ ಆಯಿಲ್ ಮಿಶಿನ್ ಅಂತ ತಂದ್ಕೊಂಡು ಅವರೆಲ್ಲ ಇದು ಮಾಡ್ತಾರೆ ನೀರನ್ನು ಬಿಟ್ಕೊಂತರ ಆದರು ಸಹ ನಮಗೆ ನೀರಿಂದು ಯಾವುದೇ ತೊಂದರೆಯಿಲ್ಲ ಉತ್ತಮವಾಗಿದೆ ಬೆಳೆನೂ ಚೆನ್ನಾಗ್ ಬೆಳಿತೀವಿ ರೈತರೆಲ್ಲ ಆರ್ಥಿಕವಾಗಿ ಸೊಲ್ಪ ಚೆನ್ನಾಗ್ ಅದರ ಒಮ್ಮೆ ಏನಂದ್ರೆ ಸರ್ಕಾರ ರೇಟ್ ಕೊಡ್ಬೇಕು ಬೆಳೆಗ್ ತಕ್ಕಂಗೆ ರೇಟ್ ಕೊಟ್ರೆ ನಮ್ಮ ರೈತ್ರು ಚೆನ್ನಾಗ್ ಇರ್ತಾರ ಬೆಳೆಗ್ ತಕ್ಕಂಗೆ ರೇಟ್ ಕೊಡಲಿಲ್ಲ ಅಂದ್ರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ರೇಟಿಲ್ಲಲ ಹಂಗ್ ರೇಟ್ ಇಲ್ದಂಗೆ ಆದ್ರೆ ಭಾಳ ಲಕ್ಷಗಳ್ ಗಟ್ಲೆ ಲಾಸಾಗಿ ರೈತ್ರು ಸಂಕಷ್ಟ ಅನುಭವಿಸ್ತಾರ್ ಎಷ್ಟೇ ನೀರು ಸಿಕ್ಕರು ನಮಗೆ ಬೆಳೆ ಮುಖ್ಯ ಬೆಳೆ ಬಂದು ರೇಟ್ ಸಿಕ್ರಲ್ಲ ನೀರು ಸಿಕ್ತವೆ ರೇಟ್ ಸಿಗ್ಬೇಕ್ ಅಮ್ಮ ರೇಟ್ ಸಿಕ್ಕರೆ ನಮಗೆ ಬೆಳೆ ಚುತ ಚೆನ್ನಾಗ್ ಸಿಕ್ತತೆ ಆದ ಕಾರಣ ನಮ್ಗೆ ಎಲ್ಲದು ಚೆನ್ನಾಗ್ ಸಿಕ್ಕಿದೆ